ನಮ್ಮ ಜೀವನದಲ್ಲಿ ಕರೆಂಟ್ಗೆ ತುಂಬ ಹೊಂದ್ಕೊಂಡಿದ್ದೇವೆ ಕರೆಂಟ್ ಇಲ್ಲದೇ ನಾವು ಏನೂ ಮಾಡ್ಲಿಕ್ಕಾಗಲ್ಲ ಏಕೆಂದ್ರೆ ಮುಂಜಾನೆ ಎದ್ದ ತಕ್ಷಣ ನಮ್ಮ ಮೊಬೈಲ್ಗಳನ್ನು ಚಾರ್ಜ್ ಮಾಡಬೇಕು ಮತ್ತೆ ಅದೇ ರೀತಿ ನಮ್ಮ ಸ್ನಾನ ಮಾಡುವುದಕ್ಕೆ ನೀರು ಕಾಯಿಸಲಿಕ್ಕೆ ಈಟರನ್ನು ಹಾಕ್ಬೇಕು ಗೀಝರು ಹಾಕ್ಬೇಕು ಮತ್ತೆ ಮುಂಜಾನೆ ಎದ್ದ ತಕ್ಷಣ ಅಡುಗೆ ಮಾಡುವುದಕ್ಕೆ ಇದು ಕುಕ್ಕರು ಸ್ಟೌ ಮೇಲೆ ಇಡಬೇಕು ಕರೆಂಟ್ ಸ್ಟೌ ಮೇಲೆ ಮತ್ತೆ ಮಿಕ್ಸಿ ಬೇ ಮಿಕ್ಷಿ ಓಡಿಸ್ಲಿಕ್ಕೆ ಕರೆಂಟ್ ಬೇಕಾಗುತ್ತೆ ಅದೇ ರೀತಿ ರಾತ್ರಿಯಲ್ಲಿ ಮಕ್ಕಳು ಓದೋದಕ್ಕೆ ವಿದ್ಯುತ್ ಇಲ್ಲಂದರೆ ಅಂದರೆ ಖಂಡಿತ ಆಗುವುದೇ ಇಲ್ಲ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ನಂತರ ನಾವು ಮಲಗುವಾಗ ಫ್ಯಾನ್ ಇಲ್ಲದೆ ಮಲಗಲು ಸಾಧ್ಯವಿಲ್ಲ ನಿದ್ದೆ ಬರುವುದಿಲ್ಲ ಎ ಸಿ ಹಾಕ್ಬೇಕು ಬಿಸಿಲು ಸಮಯದಲ್ಲಿ ನಮಗೆ ರೂಮಿನಲ್ಲಿ ಎ ಸಿ ಇಲ್ಲವಂದರೆ ನಾವು ರೂಮಿನಲ್ಲಿ ಇರವುದಕ್ಕೆ ಆಗುವುದಿಲ್ಲ ನಂತರ ಅದೇ ರೀತಿ ಹೇಳಬೇಕೆಂದ್ರೆ ನಾವು ಕರೆಂಟು ಇಲ್ಲದೆ ಹೋದರೆ ಹೇಗೆ ಇರ್ಬೋದೆಂದ್ರೆ ಬೇರೆ ಪರ್ಯಾಯವಾಗಿ ತುಂಬ ಸಮಸ್ಯೆ ಆಗುತ್ತೆ ಅವು ಏನ್ ಏನೇನು ಎಂದರೆ ಈಗ ಒಂದು ವೇಳೆ ವಿದ್ಯುತ್ ಇಲ್ಲವೆಂದರೆ ಮಕ್ಕಳು ಓದುವುದಕ್ಕೆ ಆಗುವುದಿಲ್ಲ ಮನೇಲಿ ಅಡುಗೆ ಮಾಡುವುದಕ್ಕೆ ಆಗುವುದಿಲ್ಲ ಹೆಂಗಸರು ತುಂಬ ಕಷ್ಟಪಡಬೇಕಾಗುತ್ತೆ ಇವಾಗ ವಾಶಿಂಗ್ ಮಿಷಿನು ಇಲ್ಲದಿದ್ದರೆ ಮನೆಯಲ್ಲಿ ಹೆಂಗಸರು ಕೆಲಸ ಮಾಡಲು ಸಹ ಬಟ್ಟೆ ಒಗೆಯಲು ಸಾಧ್ಯವಿಲ್ಲ ಹಾಗೆ ಫ್ಯಾನು ಇಲ್ಲವೆಂದರೆ ರಾತ್ರಿ ಹೊತ್ತು ಮಲಗುವುದಕ್ಕೆ ಸಾಧ್ಯವಿಲ್ಲ ನಾವು ಇನ್ನು ಮತ್ತೆ ಹೊರಗಡೆ ಬಂದಾಗ ಹೊರಗಡೆ ಮನೆ ಹೊರಗಡೆ ಕೂತಾಗ ಫ್ಯಾನು ಹಾಕದೇ ಇಲ್ಲದಲ್ಲಿ ಗಾಳಿ ಆಡುವುದಿಲ್ಲ ಅದೇ ರೀತಿ ಹೇಳ್ಬೇಕೆಂದ್ರೆ ಕರೆಂಟ್ ಇಲ್ಲಾಂದ್ರೆ ನಮಗೆ ತುಂಬನೇ ತುಂಬ ತೊಂದರೆ ಆಗುತ್ತೆ ಅಷ್ಟಿಷ್ಟಲ್ಲ ಪ್ರತಿಯೊಂದಕ್ಕೂ ಕರೆಂಟ್ನಿಂದ ಅವಲಂಬಿತರಾಗಿರ್ತೀರಿ ಆ ಕರೆಂಟ್ ಅವೆಲಂಬಿತವಾಗಿರೋದರಿಂದ ಯಾವುದೇ ಕಾರಣಕ್ಕೂ ಕರೆಂಟ್ ಇಲ್ಲದೇ ಮನುಷ್ಯ ಬದುಕ್ಲಿಕ್ಕೆ ಆಗುವುದಿಲ್ಲ ಓಡಾಡುವಾಗ ಬೀದಿ ದೀಪ ಆಗ್ಬೋದು ಮತ್ತೆ ಅದೇ ರೀತಿ ಸಾಕಷ್ಟು ರೀತಿಯಲ್ಲಿ ಬಳಸುತ್ತೇವೆ ನಾವು ಏನೇನೆಂದರೆ ಈಗ ಮುಂದಿನಂತೆ ಹೇಳಿದಂತೆ ಅದಕ್ಕೆ ಪರ್ಯಾಯವಾಗಿ ನಾವು ಬಳಸಬೇಕಾದ ಉಪಕರಣಗಳೆಂದರೆ ನಾವು ಪರ್ಯಾಯವಾಗಿ ಯು ಪಿ ಎಸ್ ಅನ್ನು ಬಳಸ್ಬೋದು ಅದು ನಂತರ ಕರೆಂಟು ಸೋಲಾರ್ಗಳನ್ನು ಬಳಸ್ಬೋದು ಆನಂತರ ಮತ್ತೆ ಸ್ ದಿ ಗಾಳಿ ವಿದ್ಯುತ್ ಅದರಿಂದ ಬಳಸ್ಬೋದು ನಂತರ ನಾನಾ ರೀತಿಯ ವಿದ್ಯುತ್ಗಳು ಬಂದಿದೆ ಬಂದಿದ್ದಾವೆ ಈಗ ಈಗ ಎಲಕ್ಟ್ರಿಕ್ ಕಾರ್ಗಳು ಸಹ ಬಂದಿದ್ದಾವೆ ಕಾರ್ಗಳು ಸಹ ಚಾರ್ಜ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಬೈಕ್ಗಳು ಬಂದಿದ್ದಾವೆ ಈಗ ಟು ವೀಲರ್ಸು ಬೈಕ್ಸು ಅವು ಬಂದಿದ್ದಾವೆ ಈಗ ಈಗ ನಾವು ಚಾರ್ಜ್ ಮಾಡ್ಕೊಂಡು ನಾವು ಹೊರಗಡೆ ಹೋಗ್ಬೇಕೆಂದ್ರೆ ಬ್ಯಾಟ್ರಿ ಚಾರ್ಜ್ ಆದ್ರೇನೆ ನಾವು ಹೊರ್ಗಡೆ ಹೋಗೋಕೆ ಆಗೋದು ಕತ್ತಲಲ್ಲಿ ನಾವು ಓಡಾಡೋದಕ್ಕೆ ಸಹಾಯವಾಗಿ ಬ್ಯಾಟ್ರಿಯ ಸಹಜ ಸಹಾಯ ಬೇಕಾಗಿ ಬೇಕಾಗಿರುತ್ತೆ ಹಾಗಾಗಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಂಡೆ ಹೋಗಬೇಕಾಗುತ್ತೆ ನಂತರ ಈಗ ಸುಮಾರು ನಾವು ಇವಾಗ ಮೊಬೈಲು ಬೆಳಗ್ಗೆ ಎದ್ದ ತಕ್ಷಣ ಪರ್ಸ್ನಲ್ಲಿ ಮೊಬೈಲ್ ಇಲ್ಲ ಅಂದರೆ ನಾವು ಎಲ್ಲಿ ಹೋಗಲಿಕ್ಕಾಗಲ್ಲ ಹೋಗಲಿಕ್ಕೆ ಆಗದಿದ್ದ ಪಕ್ಷದಲ್ಲಿ ಚಾರ್ಜಿಂಗ್ ಆಗೋದಲ್ಲಿ ಕರೆಂಟ್ ಇಲ್ಲದೆ ಹೋದರೆ ಆಗೋದೇ ಇಲ್ಲ ಆನಂತರ ಹೇಳಬೇಕೆಂದ್ರೆ ಮತ್ತೆ ಈಗ ಮಕ್ಕಳನ್ನು ಶಾಲೆಗೆ ಬಿಡೋದಕ್ಕೆ ಹೋಗ್ಬೇಕು ಈಗ ಚಾರ್ಜಿಂಗ್ ಬೈಕಿದೆ ಬೈಕು ಚಾರ್ಜ್ ಮಾಡದೇ ಹೋಗುವುದಿಲ್ಲ ಬೈಕು ಖಂಡಿತವಾಗಿ ಚಾರ್ಜ್ ಮಾಡಲೇಬೇಕು ತದನಂತರ ಕಾರು ನಾವು ಈಗ ಎಲ್ಲಾದರೂ ಹೋಗಬೇಕಾದ್ರೆ ಕಾರು ಈಗ ಬ ಚಾ ಬ್ಯಾಟ್ರಿಯ ಕಾರ್ಗಳು ಬಂದಿದ್ದಾವೆ ಅವುಗಳನ್ನು ಕಡ್ಡಾಯವಾಗಿ ಚಾರ್ಜ್ ಮಾಡಲೇಬೇಕು ಚಾರ್ಜ್ ಮಾಡದಿದ್ದಲ್ಲಿ ನಾವು ಹೊರಗಡೆ ಹೋಗುವುದಕ್ಕೆ ಆಗುವುದೇ ಇಲ್ಲ ಸೊ ನಾನಾ ರೀತಿಯ ಇದೇ ತರಹದ ಸುಮಾರು ರೀತಿಯ ಕಷ್ಟಗಳು ಅನಭವಿಕ ಅನುಭವಿಸಬೇಕಾಗುತ್ತೆ ಕರೆಂಟ್ ಇಲ್ಲದಿದ್ದರೆ ಕರೆಂಟ್ ಇದ್ದರೆ ನಮಗೆ ತುಂಬ ಉಪಯುಕ್ತ ಹಾಗಾಗಿ ಕರೆಂಟು ನಮಗೆ ತುಂಬ ಅತ್ಯಮೂಲ್ಯ ಆಗಿರೋದರಿಂದ ನಮಗೂ ಖಂಡಿತವಾಗಿಯೂ ಕರೆಂಟಿನ ಸೌಲಭ್ಯ ಬೇಕೇ ಬೇಕು